ನನ್ನ ಮೊದಲನೆಯ ವಸ್ತು ಬಂದ್ಬಿಟ್ಟು ಚಪ್ಪಲಿ ಬಾಟಾ ಚಪ್ಪಲಿ ಅಂತ ಕರಿತೀವಿ ನಾನು ಎಂದೂ ಬಾಟಾ ಚಪ್ಪಲಿಯನ್ನು ತೆಗೆದುಕೊಂಡಿರಲಿಲ್ಲ ಈ ಬಾಟಾ ಚಪ್ಪಲಿಯನ್ನು ತೆಗೆದುಕೊಂಡ ಮೇಲೆ ಬಾಟಾ ಚಪ್ಪಲಿಯ ಬೆಲೆ ಬಂದ್ಬಿಟ್ಟು ಒಂದು ಸಾವಿರದಿಂದ ಒಂದುವರೆ ಸಾವಿರ ಒಂದು ಚೂರು ದುಬಾರಿಯಾದರೂ ಅದರ ಕ್ವಾಲಿಟಿ ಅದರ ಗುಣಮಟ್ಟ ಆಗಿರ್ಬೋದು ಅದರ ಪರಿಸ್ಥಿತಿ ಆಗಿರ್ಬೋದು ಅದರ ಕ್ವಾಲಿಟಿ ಕ್ವಾಂಟಿಟಿ ಮತ್ತು ಅದರ ಸೈಜ್ ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತದೆ ಮತ್ತು ಅದರ ವಸ್ತುಗಾರಿಕೆ ಕೂಡ ತುಂಬ ಚೆನ್ನಾಗಿದ್ದು ಅದರ ಬೆಲೆ ಬಾಳುವಿಕೆ ಆಗಿರ್ಬೋದು ಅದರ ಬಾಳ್ವಿಕೆ ಅಂದು ಬಂದ್ಬಿಟ್ಟು ಎರಡು ವರ್ಷ ಮೂರು ವರ್ಷ ಈ ರೀತಿ ಉಪಯೋಗಿಸಬಹುದು ಹಾಗಾಗಿ ನನ್ನ ನನ್ನ ಮೊದಲ ವಸ್ತು ಬಂದ್ಬಿಟ್ಟು ಬಾಟಾ ಚಪ್ಪಲಿ ಅಂತನೇ ಹೇಳಬಹುದು ಈ ಬಾಟಾ ಚಪ್ಪಲಿಯು ತುಂಬ ಉಪಯೋಗಕಾರಿಯಾಗಿದ್ದು ತುಂಬ ಚೆನ್ನಾದ ಒಳ್ಳೆಯ ಡಿಸೈನನ್ನು ಕೊಡುತ್ತದೆ ಮತ್ತು ಕ್ವಾಲಿಟಿ ಸಹ ಉಂಟು ಇದು ಇದರ ಗುಣಮಟ್ಟವು ತುಂಬ ಉತ್ತಮವಾಗಿದ್ದು ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತದೆ ಹಾಗಾಗಿ ಈ ಬಾಟಾ ಚಪ್ಪಲಿಯನ್ನು ಎಲ್ಲರೂ ತೆಗೆದುಕೊಳ್ಳುವುದರಿಂದ ತುಂಬ ಉಪಯೋಗಕಾರಿ ಅಂತನೇ ಹೇಳ್ಬಹುದು